ಹಾಂ ಹಾಂ ದವಾಖಾನೆಗೆ ಬಂದೀವಿ ರೀ ಈಗ ಹ್ಞೂ

ಹಾಂ ಕೂಡ್ತಿವಿ ಹಾಂ ಕೂಡ್ತಿವಿ ಕೂಡ್ತಿವಿ ರೀ ಕೂಡ್ತಿವಿ ಕೂಡ್ತಿವಿ ನಮ್ಗೆ ಹ್ಞೂ ಕೂಡ್ತಿವಿ ರೀ ಕೂತಿವಿ ರೀ ಈಗ ಹಾಂ ಹೌದು ಮತ್ತು ಒಳಗೆ ಬಂದೆ ನೋಡಿರಿ ಬಂದೆ ನೋಡಿರಿ ಹಾಂ ಏನು ಆಗ್ಯದಮ್ಮ ಅಂದ್ರೆ ನೋಡಿರಿ ಈಗ ಒಂದು ನಾಲ್ಕೈದು ದಿವಸ ಆಯ್ತು ಈಗ ನಡ ಭಾಳ ನೋಯಿಸಲಿಕತ್ತದ ಕಾಲು ಹರಿಲಿಕತ್ತವೆ ಮತ್ತು ಇನ್ನೇನು ನೆಗಡಿ ಕೆಮ್ಮುನೂ ಬಂದಿದ ಸ್ವಲ್ಪ ಅವೆ ಹಾಂ ಎಲ್ಲ ಟೇಸ್ಟುಗಳು ಎಲ್ಲ ಮುಗ್ದಾವೆ ರೀ ಇಲ್ಲಿ ಈ ನನ್ಗೆ ವಯಸ್ಸಾ ಮತ್ತೆ ಈ ಎಂಬತ್ತು ವರ್ಷನೆ ಆಗ್ಯಾವೆ ರೀ ಎಂಬತ್ತೈದು ವರ್ಷ ಆಗ್ಯಾವೆ ನನ್ಗೆ ಹಾಂ ಎಂಬತ್ತೈದು ವರ್ಷ ಆಗ್ಯಾವೆ ನನ್ಗೆ ಅಲ್ಲ ನಾವೆಲ್ಲ ಮೊದ್ಲಿಂದೆ ತಿನ್ಕೋತ ಬಂದೀವಿ ರೀ ಹಳೆ ಮಂದಿ ಈಗ ನಾವು ಹಂಗೆ

ನಾವು ಅಲ್ಲ ರಿ ಡಾಕ್ಟರ್ ಅಲ್ಲ ರಿ ಡಾಕ್ಟರೆ ನಾವೆಲ್ಲ ತಿಂದು ತಿಂದು ಬಂದೆ ಈ ನಮುನಿ ಎಂಬತ್ತೈದು ಎಂಬತ್ತಾರು ವರ್ಷ ಲೆಕ್ಕ ನಾ ಬದ್ಕಿವಿ ನಾವೀಗ ಬರೇ ಅನ್ನ ಸಾರು ಅನ್ನ ಸಾರು ಉಣ್ಣುತ್ತಾರೆ ಅನ್ನ ಸಾರು ಉಂಡು ಏನು ಜೀವನ ಅದಕ್ಕೆ ನಾವೆಲ್ಲ ಬಂದೀವಿ ಈಗ ಇದು ಹಂಗೆ ಏನು ಆಗಿರುದಿಲ್ಲ ಹಾಂ ಅದು ಹಾಂ ಬಿ ಪಿ ಏನು ಬಿ ಪಿ ಅದೇ ಆದರೆ ಡಯಾಬಿಟೀಸ್ ಏನು ಇಲ್ಲ ಬಿ ಪಿ ಅದೆ ಬಿ ಪಿ ಅದ ಒಂಚೂರು ಬಿ ಪಿ ಚಕ್ ಮಾಡಿರಿ ಹಾಂ ಹಾಂ ಹಾಂ ಮದ್ದಿಗೆ ಇಲ್ಲೆಲ್ಲ ಗೋಡ್ಖಿಂಡಿ ಅವರೆಲ್ಲ ಇದ್ದಾರೆ ಇದು ಜರ್ಮನ್ ಹಾಂ ಜರ್ಮನ್ ಆಸ್ಪತ್ರೆ ಅದ ಇಲ್ಲಿ ಜರ್ಮನ್ ಆಸ್ಪತ್ರೆಗೆ ತೋರ್ಸಿವಿ ಎಲ್ಲ ತೋರ್ಸಿದ್ದೀವಿ ಎಕ್ಸ್ರೇ ಹಾಂ ಹಾಂ ಹಾಂ ಒಂದು ರಕ್ತ ತಪಾಸು ಮಾಡಿದ್ದು ನಮ್ಮದು ಕಾಪಿ ಅದ ರೀ ನನ್ನ ಹತ್ರೆ ಒಂದು ಕಾಪಿ ಅದ ರೀ ಹಾಂ ಕಾಪಿ ಅದ ಹಾಂ ಹಾಂ ಚಕ್ ಮಾಡ್ಕೊಂಡು ಬರ್ತೆನೆ ಚಕ್ ಮಾಡ್ಸ್ಕೊಂಡು ಬರ್ತೆನೆ ರೀ ಹ್ಞೂ

ನಾವು ರೀ ಡಾಕ್ಟ್ರೇ ಭಾಳ ಸಮಾಧಾನ ಇದ್ದೀವಿ ನಾವು ಭಾಳ ಸಮಾಧಾನ ಇದ್ದೀವಿ ಅಂದರೆ ಸಮಾಧಾನ ಇದ್ದೀವಿ ಶಾಂತತೆ ಇದ್ದೀವಿ ಅಂತ ತಿಳ್ಕೊಂಡೆ ಎಂಬತ್ತೇಳು ಬದ್ಕೀವಿ ಇಲ್ಲಾರೆ ಮಾಡ್ಕೊಂಡಿದ್ದರೆ ಹೆಂಗೆ ಆಗ್ತಿತ್ತು ರೀ ಡಾಕ್ಟರೇ ಹಾಂ ಮತ್ತೆ ಹ್ಞೂ ಚಕ್ ಮಾಡಿ ಚಕ್ ಮಾಡಿ ಚಕ್ ಮಾಡಿರಿ ಚಕ್ ಚಕ್ ಮಾಡಿರಿ ಮಾಡಿರಿ ಚಕ್ ಮಾಡಿ ಹಾಂ ಚಕ್ ಹಾಂ